ಸಹೋದರ ಸಹೋದರಿ ಅಂದರೆ ನನಗೆ ಸ್ವಂತ ಸಹೋದರ ಅಂತ ಯಾರೂ ಇಲ್ಲ ನನ್ಗೆ ಇರೋವ್ಳು ಒಬ್ಬಳೇ ಒಬ್ಬಳು ಸಹೋದರಿ ಅವ್ಳು ನನ್ಗಿಂತ ತುಂಬ ಚಿಕ್ಕವಳು ಅವ್ಳನಂತ ನೋಡೋಕ್ಕೆ ನಮ್ಮಿಬ್ಬರಿಗೂ ಹೋಲಿಕೆ ಅನ್ನೋದು ತುಂಬ ಕಡಿಮೆ ನಾನು ಹೈಟಲ್ಲಿ ನಾನು ತುಂಬ ಎತ್ತರ ಇದ್ದೀನಿ ಅವಳು ನನಗೆ ಕಂಪೇರ್ ಮಾಡಿ ನನಗೆ ಹೋಲ್ಸಿಕೊಂಡ್ರೆ ಅವ್ಳು ಸ್ವಲ್ಪ ಹೈಟ್ ಕಡಿಮೆ ಕುಳ್ಳಿ ಅವಳು ಆಮೇಲೆ ನಾನು ನನ್ನದು ಚರ್ಮ ಗೋಧಿ ಬಣ್ಣ ಅವಳು ತುಂಬ ಬೆಳ್ಳಗಿದ್ದಾಳೆ ಮತ್ತು ನನಗೆ ಕೂದಲೂ ಕೂಡ ಸ್ಟ್ರೈಟ್ ಸಿಲ್ಕೀ ಹೇರ್ ಇದೆ ಕೂದಲಿದೆ ಅವಳಿಗೆ ಗುಂಗುರು ಕೂದಲಿದೆ ಆಮೇಲೆ ನಂದು ಕೆಂಚು ಕೂದಲು ಅವ್ಳದ್ದು ಕಪ್ಪು ಕೂದಲಿದೆ ಅವಳಿಗೆ ಆಮೇಲೆ ಸ್ವಭಾವದಲ್ಲೂ ನಮ್ಮಿಬ್ರದ್ದು ಹೋಲಿಕೆ ಜಾಸ್ತಿ ಇಲ್ಲ ನನಗೆ ಸ್ವಲ್ಪ ಸಿಟ್ಟೆಲ್ಲ ಕಡಿಮೆ ಅವಳು ಸ್ವಲ್ಪ ಕೋಪ ಬರದು ಜಾಸ್ತಿ ಸಿಟ್ಟು ಜಾಸ್ತಿ ಆಮೇಲೆ ಅವ್ಳಿಗೆ ಏನಂದರೆ ಮನೆಯಲ್ಲಿ ಅವ್ಳು ಹೇಳಿದ್ದೇ ಆಗಬೇಕು ಎಲ್ಲದಕ್ಕೂ ನಾವು ಹೊಂದ್ಕೊಂಡು ಹೋಗಬೇಕು ಅವ್ಳು ಯಾವ್ದಕ್ಕೂ ಹೊಂದ್ಕೊಂಡು ಹೋಗೋಲ್ಲ ಮನೆಲ್ಲಿ ಅವಳೇ ಚಿಕ್ಕವಳಾಗಿದ್ರಿಂದ ಅವ್ಳು ಚಿಕ್ಕವಳು ಚಿಕ್ಕವಳು ಅಂತ ಹೇಳಿ ಎಲ್ಲದೂ ಅವ್ಳು ಅವ್ಳು ಹೇಳಿದಂಗೇ ಮಾಡಿ ನಡೆಯುತ್ತೆ ಮತ್ತು ಓದೋದ್ರಲ್ಲೂ ಅಷ್ಟೆ ನನ್ನ ಹತ್ತಿರನೇ ಎಲ್ಲ ಹೇಳ್ಸ್ಕೊಂತಾಳೆ ಆದರೇ ಅವ್ಳು ನನ್ಗಿಂತ ಜಾಸ್ತಿ ಮಾರ್ಕ್ಸೇ ತೆಗೀತಾಳೆ ಆಮೇಲೆ ಅವ್ಳಿಗೆ ನೆನ್ಪಿನ ಶಕ್ತಿ ಅಂದ್ರೆ ತುಂಬ ಜಾಸ್ತಿ ಇದೆ ನನಗೆ ಹೋಲಿಸಿದ್ರೆ ಮತ್ತು ಡ್ರಾಯಿಂಗಲ್ಲಿ ಅವ್ಳಿಗೆ ಒಳ್ಳೆಯ ಇಂಟ್ರೆಸ್ಟ್ ಇದೆ ನಾನು ಪೇಂಯ್ಟಿಂಗ್ ಎಲ್ಲ ಮಾಡ್ತೀನಿ ಆದರೆ ಪೆನ್ಸಿಲ್ ಸ್ಕೆಚ್ಚು ಡ್ರಾಯಿಂಗು ಇದೆಲ್ಲ ಅವಳು ನನ್ಗಿಂತ ತುಂಬ ಚೆನ್ನಾಗಿ ಮಾಡ್ತಾಳೆ ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ನಾನು ಡಾನ್ಸು ಭರತನಾಟ್ಯ ಎಲ್ಲ ಮಾಡ್ತೀನಿ ಅವಳು ಅದ್ರಲ್ಲಿ ಜಾಸ್ತಿ ಬರೋಲ್ಲ ಅವಳೂ ಸಂಗೀತ ಹಾಡು ಹೇಳೋದು ಇದರಲ್ಲಿ ಅವಳು ಇಂಟ್ರೆಸ್ಟ್ ಇದೆ ಆಮೇಲೆ ಈಗ ಕೆಲಸ ಮಾಡೋದಾದ್ರು ಅಷ್ಟೇ ಅವಳು ಕಂಪ್ಯೂಟ್ರು ಕಲ್ತಿದ್ರು ಅವಳು ಏನು ಹೇಳ್ತಾಳೆ ನನಗೆ ಹಾರ್ಡ್ವೇರ್ ಮೇಲೆ ಕೆಲಸ ಮಾಡಕ್ಕೆ ಇಷ್ಟ ಆ ಥರ ಹೇಳ್ತಾಳೆ ಅವ್ಳಿಗೆ ಸಾಫ್ಟ್ವೇರ್ ಅಂದರೆ ಆಗೋಲ್ಲ ಹಾರ್ಡ್ವೇರೇ ಬೆಟರು ಅದೇ ಅದ್ರ ಮೇಲೆ ಇದು ಮಾಡಬೇಕು ಅಂತಾಳೆ ಮತ್ತು ಕಲ್ಲರು ಅಷ್ಟೆ ನನ್ಗೆ ಬ್ಲೂ ಕಲರ್ ಇಷ್ಟ ಆದರೆ ಅವಳಿಗೆ ಬ್ಲೂ ಕಂಡರೆ ಆಗೋಲ್ಲ ಅವ್ಳಿಗೆ ರೆಡ್ ಕಲರ್ ಇಷ್ಟ ಮತ್ತು ಊಟ ತಿಂಡಿ ವಿಷಯದಲ್ಲು ಅಷ್ಟೆ ನನಗೆ ಸ್ವೀಟ್ಸ್ ಅಂದರೆ ಅಷ್ಟಕ್ಕಷ್ಟೇ ಅವ್ಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ದಿನಕ್ಕೆ ಒಂದು ಏನಾದ್ರೂ ಸ್ವೀಟ್ ಮಾಡಲೇಬೇಕು ಸ್ವೀಟ್ ಮಾಡಲಿಲ್ಲ ಅಂತಂದರೆ ಬೇಗ ಕೋಪ ಬಂದುಬಿಡತ್ತೆ ಅವಳಿಗೆ ಮತ್ತು ಹೋ ಟ್ರಾವೆಲ್ ಈಗ ಪ್ರವಾಸ ಹೊಗೋದು ಅಂದರೆ ನನ್ಗೆ ಸ್ವಲ್ಪ ಇಷ್ಟ ಆದರೆ ಅವ್ಳು ಅಷ್ಟು ಜಾಸ್ತಿ ಇಷ್ಟಪಟ್ಟು ಹೋಗೋಲ್ಲ ಆದಷ್ಟು ಅವಳು ಇದ್ದ ಜಾಗದಲ್ಲೇ ಇರೋಕ್ಕೆ ಇಷ್ಟಪಡ್ತಾಳೆ ಆಮೇಲೆ ನನಗೆ ಸ್ನೇಹಿತ್ರನ್ನ ಮಾಡ್ಕೊಳ್ಳೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಮಾತಾಡೋದು ಹೊರಗಡೆ ಹೋಗೋದು ಎಲ್ಲ ನಾನು ಜಾಸ್ತಿ ಅವಳು ಜಾಸ್ತಿ ಯಾರನ್ನೂ ನಂಬೋಲ್ಲ ಯಾರನ್ನೂ ಜಾಸ್ತಿ ಸ್ನೇಹಿತ್ರನ್ನ ಮಾಡ್ಕೊಳ್ಳೋಲ್ಲ ಅವಳು ಅವಳಾಯ್ತು ಅವ್ಳ ಪಾಡಾಯಿತು ಅವ್ಳ ಕೆಲಸ ಆಯಿತು ಒಂದು ಥರ ಹಾಗೆ ಇರ್ತಾಳೆ ಅವಳು ಒಟ್ಟಾರೆ ಹೇಳಬೇಕಂದ್ರೆ ನನಗೆ ಅವಳಿಗೆ ಹೋಲಿಕೆ ತುಂಬ ಕಡಿಮೆ ನೋಡೋಕ್ಕೂ ನಾವಿಬ್ಬರು ಒಂದೇ ಥರ ಇಲ್ಲ ನಮ್ಮಿಬ್ರ ಸ್ವಭಾವನೂ ಕೂಡ ಒಂದೇ ಥರ ಇಲ್ಲ ಮತ್ತು ನನ್ನಿಷ್ಟ ಕಷ್ಟ ಇಷ್ಟಗಳು ಅವ್ಳ ಇಷ್ಟಗಳು ಭಾಳ ವ್ಯತ್ಯಾಸ ಇದೆ ನಾನು ಏನು ಬೇಡ ಅಂತೀನಿ ಅದು ಅವ್ಳಿಗೆ ಬೇಕು ಏನು ನನಗಿಷ್ಟ ಇಲ್ಲ ಅಂತೀನಿ ಅದೆಲ್ಲ ಅವ್ಳಿಗೆ ಇಷ್ಟ ಆಗುತ್ತೆ ಈವನ್ ಆಟ ಆಡೋ ವಿಷಯ ಬಂದ್ರು ಅಷ್ಟೆ ಅವಳಿಗೆ ಈ ಅತ್ಲೆಟಿಕ್ ಆಟಗಳು ಇಷ್ಟ ಆಗೋಲ್ಲ ಅವ್ಳಿಗೇನು ಇದ್ದರೂ ಈ ತ್ರೋಬಾಲು ವಾಲಿಬಾಲು ಈ ಥರದ್ದೆಲ್ಲ ಗುಂಪು ಸೇರ್ಕೊಂಡು ಆಡ್ತಾರಲ್ಲ ಆ ಥರ ಆಟಗಳು ಇಷ್ಟ ಆಗುತ್ತೆ ಆದರೆ ನನಗೆ ಇಂಡಿಪೆಂಡೆಂಟಾಗಿ ಒಬ್ಬಳೇ ಆಡೋದು ಅಂದರೆ ಭಾಳ ಇಷ್ಟ ಆಮೇಲೆ ನನಗೆ ಈ ಕ್ರಾಫ್ಟ್ ಮಾಡೋದು ಅವೆಲ್ಲ ಭಾಳ ಇಷ್ಟ ಅಂದರೆ ಈ ಡೆಕೋರೇಟಿವ್ ಐಟಮ್ಸ್ ಮಾಡೋದು ಈ ಫ್ರೇಮ್ಗಳು ಮಾಡೋದು ನಿಬ್ ಪೇಂಯ್ಟಿಂಗ್ ಮಾಡೋದು ಈ ಥರದ್ದೆಲ್ಲ ನಾನು ಮಾಡ್ತೀನಿ ಅವ್ಳು ಅದನ್ನ ಇಷ್ಟಪಡೋಲ್ಲ ಅವ್ಳು ಏಯ್ ಇದು ಸುಮ್ಮನೆ ವೇಸ್ಟು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ ಅಂತಾಳೆ ಅವ್ಳಿಗೆ ಅವ್ಳಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಪೆಶನ್ಸ್ ಅಂತೂ ಒಂದು ಸ್ವಲ್ಪಾನೂ ಇಲ್ಲ ತುಂಬ ಅವ್ಸರ ಎಲ್ಲದ್ರಲ್ಲೂ ತಂದು ಫಸ್ಟ್ ಆಗಿಬಿಡ್ಬೇಕು ತಾನು ಫಸ್ಟ್ ಸೇಫ್ ಆಗಬೇಕು ಅಂತ ಅನ್ನೋದು ಒಟ್ಟಾರೆ ಹೇಳಬೇಕಂದ್ರೆ ನೋಡಕ್ಕೆ ಆಗಲಿ ಸ್ವಭಾವದಲ್ಲಾಗ್ಲಿ ಅಥವಾ ಇಷ್ಟಕಷ್ಟಗಳಲ್ಲಾಗಲಿ ಯಾವ್ದ್ರಲ್ಲೂ ನನಗೆ ಅವಳಿಗೆ ಅಷ್ಟಾಗಿ ಹೋಲಿಕೆ ಇಲ್ಲ